ಭಗವದ್ಗೀತೆ ಧ್ಯಾನ ಶ್ಲೋಕ ಅಮ್ಮ ಭಗವದ್ಗೀತೆ ಭಗವಂತನಾದ ಶ್ರೀಮನ್ ನಾರಾಯಣನಿಂದ ಪಾರ್ಥನಿಗೆ ಸ್ವತಃ ಉಪದೇಶಿಸಬಲ್ಲ ಪ್ರಾಚೀನ ಮಹರ್ಷಿಗಳಾದ ವ್ಯಾಸರಿಂದ ಮಹಾಭಾರತ ಮಧ್ಯದಲ್ಲಿ ಸೇರಿ ಸೇರಿಸಲ್ಪಟ್ಟ ಅಧ್ಯಾಯಿತಾಮೃತವನ್ನು ವರ್ಷಿಸುತ್ತಿರುವ ಸಂಸಾರ ನಾಶಿನಿಯಾದ ಅಷ್ಟಾಧ್ಯಾಶ್ರಮಗಳುಳ್ಳ ಭಗವತಿಯಾದ ನಿನ್ನನ್ನು ಧ್ಯಾನಿಸುತ್ತೇನೆ ಇದು ನಾನು ಭಗವದ್ಗೀತೆಯಲ್ಲಿ ಧ್ಯಾನ ಶ್ಲೋಕವನ್ನು ದಿನನಿತ್ಯ ಪಠಿಸುತ್ತೇನೆ